ಹೌನ್ ಸರ್ ಲೆಟ್ರ್ ಕೊಟ್ಟಿದ್ದೇವೆ ಸರ್ ಈಗ ನಾವು ಮದುವೆ ಇದೆ ನಾವು ನಮ್ಮ ಹುಡ್ರ್ ಕರ್ಕೊಂಡು ಊರಿಗೆ ಹೋಗ್ಬೇಕು ಸರ್ ನಾವು ರಿಕ್ವೆಸ್ಟ್ ಮಾಡಿದಿವಿ ಬಂದು ಹೇಳಿ ನಿಮಗೆ ನಾವು ಎಲ್ಲ ಏನು ಎಲ್ಲ ಪಾರಮ್ ಪಿಲಪ್ ತಗೊಂತೇವೆ ನಾವು ಓದುಸ್ತೀವಿ ಬರೆಸ್ತಿವಿ ಸರ್ ನಿಮ್ಮ ಕಡೆ ಹಾಂ ಸರ್ ಇಲ್ಲ ಸರ್ ನಾವೆಲ್ಲ ಇದು ರಿಲೀಪ್ ಮಾಡ್ತಿವಿ ಸರ್ ಅವಂಗೆ ಎಲ್ಲ ಹುಡುಗ ಹೇಳಿಕೆ ಕೇಳಿ ನಮಗೆ ರಜಾ ಬೇಕಂತ ಕೇಳಾಕೆ ಬಂದ್ವಿ ನಿಮಗೆ

ಅಲ್ಲ ಆಯ್ತು ಸರ್ ನಾವು ಏ ಅಲ್ಲ ತೋರ್ಸದು ಮ ಅಲ್ಲ ನಾವು ಏನು ಮಾಡಿ ರಿಕ್ವೆಸ್ಟ್ ಮಾಡ್ಬೇಕು ಸರ್ ತಗೋಳ್ಳಿ ನಮಗೆ ಈಗ ರಜಾ ಬೇಕಿದೆ ಸರ್ ಅದಕ್ಕೆ ಹೌದ ಹೌದು ಅಲ್ಲ ಮನೆಯಲ್ಲಿ ಯಾರು ಇಲ್ಲಲ್ಲ ಸರ್ ಮದುವೆ ಮದುವೆ ಇದೆ ಮದುವೆಯಿದೆ ಮನೆಯಲ್ಲಿ ಅದಕ್ಕೆ ಮನೆಯಿಂದ ಇದೆ ಮದುವೆ ಸರ್ ಅದಕ್ಕೆ ಅಲ್ಲ ನಾಡಿದ್ ರಜಾ ಕೊಟ್ಟಿದ್ದು ಸರ್ ನಾಳೆಗೆ ಇದೆ ಅಲ್ಲಲ್ಲ ಮದುವೆ ಅದಕ್ಕೆ ಹೇಳದು ನಾ ನಿಮಗೆ ಈಗ ಅದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಇಲ್ಲ ಸರ್ ನಮಗೆ ರಜಾ ಬೇಕಿದೆ ಸರ್ ಅದಕ್ಕೆ ನಿಮ್ಗೆ ನಾವು ಕಾಲ್ ಮಾಡಿದ್ದು ಅದಕ್ಕೆ ಆಯ್ತಲ್ಲ ಸರ್ ಆಯ್ತು ಆಯ್ತು ಆಯ್ತು ಸರ್ ಆಯ್ತು ಓಕೆ ಸರ್